ಸರ್ ನಮಸ್ತೆ ಈ ಕಡೆಯಿಂದ ಗೋಪಾಲ್ ಕೃಷ್ಣ ಅಂತೇಳಿ ಸರ್ ಸರ್ ಟೂರಿಸ್ಟ್ ಗೈಡಾ ಅವರು ಮಾತಾಡೋದು ಸರ್ ನಾವು ಬೆಂಗಳೂರಿಂದ ಐದು ಜನ ಹುಡುಗರು ಬರ್ತಿದ್ದೀವಿ ನಮಗೆ ನಿಮ್ಮ ಕೋಲಾರ್ ಡಿಸ್ಟ್ರಿಕಲ್ಲಿ ತುಂಬ ಚೆನ್ನಾಗಿ ರಾಗಿ ಬೆಳಿತೀರಿ ಅಂತ ತುಂಬ ಫೇಮಸ್ ಇದೆ ಹಾಂ ಹಾಂ ಸರ್ ಆ ರಾಗಿ ಬಗ್ಗೆ ತಿಳ್ಕೊಳೋದಕ್ಕೆ ನಾವು ಸ್ಟಡಿ ಟೂರ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸರ್ ಕೋಲಾ ನಾವು ಬೆಂಗಳೂರಿಂದ ಸರ್ ಹಾಂ ಬೆಂಗಳೂರಿಂದ ಸರ್ ಇಲ್ಲ ಇಲ್ಲ ಸರ್ ಪ್ರಾಪರ್ಲಿ ಬೆಂಗಳೂರು ಹಾಂ ಸರ್ ಹಾಂ ಸರ್

ಹಾಂ ಸರ್ ಇಲ್ಲ ಇಲ್ಲ ಇಲ್ಲ ಸರ್ ನಾವು ಸ್ಟಡೀಸ್ ಟೂರ್ ಅಂತ ಹಾಂ ಸರ್ ನಾವು ಕೋಲಾರಿಗೆ ಬರ್ತೀವಿ ಸ್ಟಡೀಸ್ ಟೂರ್ ಅಂತ ಹೇಳಿಬಿಟ್ಟು ಕ್ಲೋರಲ್ಲೇ ಪ್ಲ್ಯಾನ್ ಹಾಕಿದ್ದೀವಿ ಸರ್ ಇದು ರಾಗಿನ ಗಿಡದಲ್ಲಿ ಬೆಳಿತಾರಾ ಇಲ್ಲ ಮರದಲ್ಲಿ ಬೆಳಿತಾರಾ ಇಲ್ಲ ಅವು ಕೊಂಬೆಗಳ ಥರ ಏನಾದರೂ ಬೆಳೆದು ಬೆಳಿತಾರಾ ಸರ್ ರಾಗಿನ

ಹ್ಞೂ ಹಾಂ ಹಾಂ

ಹಾಂ ಸರ್ ಭತ್ತ ಸರ್ ಭತ್ತನ ರೆಂಬೆಗಳಲ್ಲಲ್ಲಾ ಸರ್ ಬೆಳೆಯೋದು

ಸರ್ ಅಲ್ಲ ಗಿಡ ಗಿಡ ರೆಂಬೆಗಳಲ್ಲಾ ಸರ್ ಬೆಳೆಯೋದು ಸರ್ ಇಲ್ಲ ಸರ್ ನಾವಿದೇ ಫಸ್ಟ್ ಟೈಮು ಸ್ಟಡೀಸ್ ಟೂರ್ ಅಂತ ಹೇಳಿಬಿಟ್ಟು ತಿಳ್ಕೊಳೋದಿಕ್ಕೆಲ್ಲ ಪ್ಲ್ಯಾನ್ ಮಾಡಿ ಬರ್ತಿದ್ದೀವಿ ಸರ್ ಕಾಲೇಜ್ ಕಡೆಯಿಂದ ಹ್ಞೂ ಇಲ್ಲ ಸರ್ ಇಲ್ಲ ಸರ್ ನಾವು ಲೈವಲ್ಲಿ ನೋಡಬೇಕು ತಿಳ್ಕೊಬೇಕು ಅಂತ ಒಂದು ಕುತೂಹಲದಿಂದ ಸರ್ ನಿಮ್ಮದು ಪ್ಯಾಕೇಜು ಹಾಂ ಸರ್ ಸರ್ ಎಷ್ಟಿದೆ ಸರ್ ನಿಮ್ಮದು ಪ್ಯಾಕೇಜು ಟೂರ್ ಪ್ಯಾಕೇಜು ಸರ್ ಐದು ಜನ ಸರ್ ಐದು ಜನ ಬರ್ತೀವಿ ಸರ್ ಸರ್ ಜಸ್ಟ್ ಒನ್ ಡೇ

ಸರಿ ಸರ್ ನಾವು ಮಾತಾಡಿಕೊಂಡು ಬರ್ತೀವಿ ಸರ್ ಓಕೆ ಸರ್